ನಾವು ಇತ್ತೀಚಿಗೆ ಆಚರಿಸಿದ ಹಬ್ಬ ಎಂದರೆ ಗಣೇಶ ಚತುರ್ಥಿ ಅದನ್ನು ನಾವು ಸಡಗರ ಸಂಭ್ರಮದಿಂದ ಆಚರಿಸಿದ್ದೇವೆ ನಾವು ನಮ್ಮ ಪುರಾತನ ಹಳೆಯ ಮನೆಗೆ ಹೋಗಿಯೇ ಕೆಲವು ಹಬ್ಬಗಳನ್ನು ಆಚರಿಸುತ್ತೇವೆ ಅದರಲ್ಲಿ ನಾವು ಗಣೇಶ ಹಬ್ಬವನ್ನು ಸಹ ನಮ್ಮ ಅಜ್ಜನ ಮನೆಯಲ್ಲಿ ನಮ್ಮ ಹಳೆಯ ಮನೆಯಲ್ಲಿ ಎಲ್ಲರೂ ನೆಂಟರು ಇಷ್ಟರು ನಮ್ಮ ಸಂಬಂಧಿಗಳು ಅಕ್ಕ ಪಕ್ಕದ ಮನೆಯವರನ್ನೆಲ್ಲ ಕರೆಸಿಕೊಂಡು ವಿಜೃಂಭಣೆಯಿಂದ ಆಚರಿಸಿದ್ದೆವು ಆ ಹಬ್ಬದಲ್ಲಿ ಕೆಲವು ತಿಂಡಿ ತಿನಿಸುಗಳನ್ನು ಮಾಡುತ್ತಾರೆ ಅಂಥವುಗಳನ್ನೆಲ್ಲ ಎಲ್ಲರೂ ಒಟ್ಟಿಗೇ ಸೇರಿ ನಾನು ಮಾಡುತ್ತಾರೆ ಮತ್ತು ಎಲ್ಲರೂ ಒಂದೊಮ್ಮೆ ಒಟ್ಟಿಗೆ ಸೇರುವ ಒಂದು ಸಂಪ್ರದಾಯ ಈ ಹಬ್ಬದ ಸಂದರ್ಭದಲ್ಲಿ ಉಂಟಾಗುತ್ತದೆ ನಮಗೆ ಹಾಗೇ ನಾವು ಎಲ್ಲರೂ ಖುಷಿಯಿಂದ ಈ ಹಬ್ಬವನ್ನು ಆಚರಿಸಿದ್ದೆವು ಅಷ್ಟೇ ಅಲ್ಲದೆ ಪಟಾಕಿಗಳನ್ನು ಸಿಡಿಸುವುದು ಕಡೆಗೆ ವಿಸರ್ಜನೆಯ ವೇಳೆ ಒಂದು ರೀತಿಯ ಅದ್ಭುತವಾದ ಪೂಜೆಗಳನ್ನೆಲ್ಲ ಮಾಡಿಕೊಂಡು ಬಿಟ್ಟಿದ್ದು ಅದನ್ನೆಲ್ಲ ಒಂದು ರೀತಿ ನೆನೆಸಿಕೊಂಡರೆ ತುಂಬಾ ಖುಷಿ ಅನ್ನಿಸುತ್ತದೆ ಹೀಗೇ ನಾವು ಗಣೇಶ ಹಬ್ಬವನ್ನಲ್ಲ ಮಾತ್ರ ಮತ್ತು ಈ ಥರ ಹಬ್ಬಗಳಾದ ದೀಪಾವಳಿ ಇಂಥವುಗಳನ್ನು ಸಹ ನಾವು ಆಚರಿಸುತ್ತೇವೆ ದೀಪಾವಳಿಯಲ್ಲೂ ಸಹ ನಾವು ಬೆಳಿಗ್ಗೇನೆ ಎದ್ದು ಎಣ್ಣೆ ಗಿಣ್ಣೆ ಹಚ್ಚಿಕೊಂಡು ಸ್ನಾನವನ್ನು ಮಾಡಿ ದೇವಸ್ಥಾನಕ್ಕೆ ಹೋಗಿ ಅಲ್ಲಿಂದ ಬಂದು ಮನೆಗೆ ಬಂದು ಸ್ ಥರ ಥರವಾದ ಸಿಹಿ ತಿಂಡಿಗಳನ್ನೆಲ್ಲ ಮಾಡಿ ಸವಿಯುತ್ತೇವೆ ಮತ್ತು ಸ ಸಂಜೆಯ ಹೊತ್ತಿಗೆ ಲಕ್ಷ್ಮೀ ಪೂಜೆಯನ್ನೆಲ್ಲ ಮಾಡಿ ಪಟಾಕಿಗಳನ್ನೆಲ್ಲ ಸಿಡಿಸುತ್ತೇವೆ ಇದು ಒಂದು ರೀತಿಯ ನಮಗೆ ಸಂಭ್ರಮವೇ ಅನ್ನಬೌದು ಹೀಗೇ ಎಲ್ಲ ಹಬ್ಬಗಳನ್ನು ನಾವು ವಿಜೃಂಭಣೆಯಿಂದಲೇ ಆಚರಿಸುತ್ತೇವೆ